ಮನೇಲಿ ತೋಟ ಮಾಡೋದು ಅಂತ ಅಂದರೆ ಅದು ದುಬಾರಿಯಾಗಿಯೇ ಇರಬೇಕು ಅನ್ನೋದೇನಿಲ್ಲ ನಾವು ಶೋ ಗಿಡಗಳನ್ನೆಲ್ಲ ಬೆಳೆಸ್ತೀವಿ ಅನ್ನೋದಾದರೆ ಹೊರ್ಗೆ ಅದು ಹೊರಗಡೆಯಿಂದ ತರಬೇಕಾಗತ್ತೆ ಅವಾಗ ಅದು ಕಾಸ್ಟ್ಲಿ ಅನಿಸತ್ತೆ ನಮಗೆ ಶೋ ಗಿ ಗಿಡಗಳು ಕಾಸ್ಟ್ಲಿ ಅನ್ನೋದು ಅದು ಬೇಡ ಅನ್ನೋದಾದರೆ ನಾವು ಸುಲಭವಾಗಿ ನಮಗೆ ಪ್ರತಿನಿತ್ಯ ಮನೆ ಬಳಕೆಗೆ ಬೇಕಾಗುವಂಥ ಈ ಹಸಿಮೆಣಸಿನ್ಕಾಯಿ ಕೊತ್ಮಿರಿ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಈ ಈ ನಮ್ಮ ಮನೆ ಮನೆಗಳಲ್ಲಿ ಯೂಸ್ ಮಾಡೋ ತರಕಾರಿಗಳಲ್ಲಿ ಒ ಕೆಲವು ಒಣಗಿದ ಮೇಲೆ ಬರೋ ಬಿ ಬೀಜಗಳಿಂದ ಗಿಡಗಳನ್ನ ನಾವು ಬೆಳೆಸ್ಕೋಬೋದು ಅವೆಲ್ಲ ನಮಗೆ ಅಗ್ಗವಾಗೇ ಆಗುತ್ತೆ ನಾವು ದಿನಬಳಕೆಗೆ ಉಪಯೋಗ ಆಗುವಂಥ ಗಿ ಗಿಡಗಳನ್ನ ಪುಟ್ಟ ಪುಟ್ಟ ಗಿಡಗಳನ್ನ ಹಾ ಬೆಳೆಯೋದ್ರಿಂದ ಅದು ನಮಗೆ ಅಗ್ಗವಾಗೂ ಇರುತ್ತೆ ಮತ್ತು ನಮಗೆ ಉಪಯೋಗವಾಗೂ ಇರುತ್ತೆ ಸೊ ಅದರಿಂದ ತುಂಬ ಕಾಸ್ಟ್ಲಿ ಅನ್ನುವಂಥ ಗಿಡಗಳ ಅವಶ್ಯಕತೆ ನಮಗೇನಿಲ್ಲ ಹೌದು ಬೇಕು ಒಂದೆರಡು ಮೂರು ಆ ರೀತಿ ಶೋ ಗಿಡಗಳು ಬೇಕಾಗುತ್ತೆ ಅದು ಅದು ಮಾತ್ರ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ಅದು ಬಿಟ್ರೆ ರೆಗ್ಯುಲರಾಗಿ ನಾವು ಮನೆ ಬಳಕೆಗೆ ಯೂಸ್ ಮಾಡುವಂಥ ಗಿಡಗಳು ನಮಗೆ ಅಗ್ಗವಾಗೇ ನಾವು ಬೆಳ್ಕೋಬೌದು